ಈಗ ಬ್ಯಾಂಕಿಂಗಿನ ಪ್ರತ್ಯಕ್ಷವಾಗಿ ಮುಖಾಮುಖಿಯಾಗಿ ಭೇಟಿಯಾಗುವ ವಿಧಾನವೋ ಅಥವಾ ಇಂಟರ್ನೆಟ್ ಮೂಲಕದ ವಿಧಾನವೋ ಇವೆರಡರೊಳಗೆ ನಿಮಗೆ ಯಾವುದು ಇಷ್ಟ ಅಂತ ಕೇಳಿದರೆ ನಾನು ಹೇಳೋದು ಇಷ್ಟೆ ಮೊದಲು ನಾನು ನೋಡ್ತೀನಿ ಯಾವ ಥರದ ಕೆಲಸ ಇದೆಯೋ ಅದರ ಮೇಲೆ ನಾನು ನಿರ್ಧರಿಸ್ತೇನೆ ಈವಾಗ ಬ್ಯಾಂಕ್ಗೆ ಹೋಗುವ ಕೆಲಸ ಇದೆ ಅಂತ ಅಂದರೆ ನಾನು ಖಂಡಿತವಾಗಿ ಬ್ಯಾಂಕ್ಗೆ ಭೇಟಿ ನೀಡ್ತೇನೆ ಇಲ್ಲ ಅಂದರೆ ಮನೆಯಿಂದಲೇ ಆಗುವಂಥದ್ದುಇದ್ದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಸಹಾಯದಿಂದ ನನ್ನ ವ್ಯವಹಾರಗಳನ್ನು ನಾನು ಮನೆಯಿಂದಲೇ ನೋಡ್ಕೊತೀನಿ ಇವೆರಡೊಳಗೆ ಒಂದನ್ನು ಆಯ್ಕೆ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಕೆಲವೊಂದು ವಿಚಾರವಾಗಿ ನಾವು ಬ್ಯಾಂಕ್ಗೆ ಹೋಗಲೇಬೇಕಾಗತ್ತೆ ಅದಕ್ಕೆ ಈಗ ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ಮೊದಲನೆಯದಾಗಿ ಈಗ ಇಂಟರ್ನೆಟ್ ಸಹಾಯದಿಂದ ನಾವು ಯಾವ್ಯಾವ ರೀತಿ ಉಪಯೋಗವನ್ನು ಪಡ್ಕೋಬೋದು ಅಂತ ಹೇಳ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ನೆಟ್ ಬ್ಯಾಂಕಿಂಗಿಂದ ನಾವು ನಮ್ಮ ಹಣಾನ ಯಾರಿಗೆ ಬೇಕಾದರೂ ಕಳ್ಸ್ಬೋದು ಹಾಗೆ ನಾವು ಕೂಡ ಹಣವನ್ನು ಪಡ್ಕೋಬೋದು ಇನ್ನೊಂದು ಇಂಟರ್ನೆಟ್ ಬ್ಯಾಂಕಿಂಗಿಂದ ನಾವು ಮನೆಯಲ್ಲೇ ಇದ್ದು ನಮ್ಮ ಖಾತೆ ಬಾಕಿನ ನೋಡ್ಕೋಬೋದು ಮತ್ತು ನಮ್ಮಇತ್ತೀಚಿನ ಏನೇನು ವ್ಯವಹಾರಗಳು ಆಗಿವೆ ಅಂತ ಕೂಡ ನಾವು ನೋಡ್ಕೋಬೋದು ನಾವು ಏನೇನು ಖರ್ಚು ವೆಚ್ಚಗಳು ಮಾಡಿದ್ದೀವಿ ಅದರ ಬಗ್ಗೆ ನಮಗೆ ಹೇಳಿಕೆಗಳು ಬೇಕು ಅಂತ ಅಂದರೂ ಕೂಡ ನಾವು ಮನೆಯಲ್ಲೇ ಇದ್ದದನ್ನು ಪಡಿಬಹುದು ಈಗ ನಮ್ಮ ಚೆಕ್ ಪುಸ್ತಕ ಮುಗಿದು ಹೋಗಿದೆ ಅಂತ ಅಂದರೆ ನಾವು ಅದನ್ನು ಮನೆಯಿಂದಲೇ ಚೆಕ್ ಪುಸ್ತಕ ಬೇಕೆಂದರೆ ತರ್ಸ್ಕೊಬೋದು ಹೂಡಿಕೆ ಖರೀದಿ ಅಥವಾ ಏನಾದರೂ ಮಾರಾಟ ಕೂಡ ಮಾಡೋದಿದ್ರೆ ನಾವು ಅದನ್ನೂ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಸಹಾಯದಿಂದ ಮಾಡಬಹುದು ಈಗ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಕೂಡ ಮನೆಯಿಂದಲೇ ಸಲ್ಲಿಸಬಹುದು ಹಾಗೆ ಈ ಕ್ರೆಡಿಟ್ ಕಾರ್ಡ್ ಕೂಡ ಈಗ ಮನೆ ಬಾಗಿಲಿಗೆ ಬರುತ್ತೆ ಅದಕ್ಕೆ ಅಂತ ಈಗ ಬ್ಯಾಂಕ್ಗೆ ಹೋಗೊ ಅವಶ್ಯಕತೆ ಇಲ್ಲ ಈ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ನ ಉಪಯೋಗವನ್ನು ಇಪ್ಪತ್ತನಾಲ್ಕು ಗಂಟೆ ಕೂಡ ನಾವು ಪಡಿಬಹುದು ಈಗ ಏನಾದರೂ ಕೆಲಸ ಇದ್ದಾಗ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಬ್ಯಾಂಕಿನ ಕೆಲಸದ ಸಮಯಕ್ಕೆ ನಮಗೆ ಹೋಗೋಕ್ಕಾಗಲ್ಲ ಅಂತ ಅಂದರೆ ಆನ್ನ್ ಆನ್ಲೈನ್ನಲ್ಲಿ ಉಪಯೋಗವನ್ನು ಪಡ್ಕೊಬಹುದು ಹೊಟೇಲಿಂದ ಊಟ ಏನಾದರೂ ತರಿಸಿದಾಗ ಆನ್ಲೈನ್ನಲ್ಲಿ ಹಣ ಪಾವತಿ ಮಾಡಬಹುದು ಹಾಗೆ ದಿನ ಬಳಕೆಯ ಹಲವಾರು ಕೆಲಸಗಳಿಗೆ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ನ ಉಪಯೋಗವನ್ನು ಪಡ್ಕೋಬಹುದು ಹಾಗೆ ಇನ್ನೂ ಸುಮಾರು ಉಪಯೋಗಗಳನ್ನು ನಾವು ಈ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕಗಳನ್ನು ಪಡಿಬಹುದು ಇವಾಗ ನಾನು ಪ್ರತ್ಯಕ್ಷವಾಗಿ ಮುಖಾಮುಖಿಯಾಗಿ ಬ್ಯಾಂಕ್ಗೆ ನಾವು ಯಾವ ಯಾವ ಕೆಲಸಕ್ಕೆ ಹೋಗಬಹುದು ಅಂತ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಈಗ ದೊಡ್ಡ ದೊಡ್ಡ ನಗದು ವ್ಯವಹಾರಕ್ಕೆ ನಾವು ಬ್ಯಾಂಕ್ಗೆ ಹೋಗಲೇಬೇಕು ಯಾಕೆಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ದಿನಕ್ಕೆ ಕನಿಷ್ಠ ಇಪ್ಪತ್ತೈದು ಸಾವಿರ ಮಾತ್ರ ನಾವು ಉಪಯೋಗಿಸ್ಕೋಬಹುದು ಆದ್ದರಿಂದ ದೊಡ್ಡ ವ್ಯವಹಾರಗಳಿಗೆ ನಾವು ಬ್ಯಾಂಕ್ಗೆ ಹೋಗಲೇಬೇಕು ಇನ್ನೊಂದು ಮತ್ತೆ ಯಾರಾದರೂ ನಮಗೆ ಕ್ಯಾಶಿಯರ್ ಚೆಕ್ಕಿಗೆ ಕೇಳಿದರೆ ಅವುಗಳನ್ನು ಬ್ಯಾಂಕ್ ಅಥವಾ ಕ್ರೆಡಿಟ್ ಯೂನಿಯನ್ನಿಂದ ಪಡ್ಕೊಬೇಕು ವಿಶೇಷವಾಗಿ ಮನೆ ಮೇಲೆ ಏನಾದರೂ ಡೌನ್ ಮೇಮೆಂಟ್ ಮಾಡಲು ಅಥವಾ ಅಪಾರ್ಟ್ಮೆಂಟ್ನಲ್ಲಿ ಠೇವಣಿ ಇರಿಸಲು ನಮಗೆ ಕ್ಯಾಶಿಯರ್ ಚೆಕ್ ಬೇಕಾಗತ್ತೆ ಈಗ ನಾವೇನಾದರೂ ವಿದೇಶಕ್ಕೆ ಹೋಗಿ ಬಂದರೆ ಅಲ್ಲಿಂದ ನಾವು ವಿದೇಶಿ ಹಣ ಏನಾದರೂ ತಂದರೆ ಅದನ್ನು ವಿನಿಮಯ ಮಾಡ್ಕೊಳ್ಳೋಕ್ಕೆ ನಾವು ಬ್ಯಾಂಕ್ಗೆ ಹೋಗಲೇಬೇಕು ಈಗ ನಾವೇನಾದರೂ ಪ್ರಯಾಣಿಕರ ಚೆಕ್ಕನ್ನು ಕಳ್ಕೊಂಡ್ರೆ ಅದನ್ನು ಬದ್ಲಾಯಿಸಕ್ಕೆ ನಾವು ಬ್ಯಾಂಕ್ಗೆ ಹೋಗಲೇಬೇಕು ಯಾಕೆಂದರೆ ನಾವು ಅವುಗಳನ್ನು ಆನ್ಲೈನ್ನಲ್ಲಿ ತರ್ಸಕ್ಕೆ ಆಗಲ್ಲ ಹಾಗೆ ಮನಿ ಆರ್ಡರ್ಗಳನ್ನು ಕೂಡ ನಾವು ಆನ್ಲೈನ್ನಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಅದನ್ನು ತಗೊಳಕ್ಕೆ ಬ್ಯಾಂಕ್ ಹೋಗಲೇಬೇಕು ಮನಿ ಆರ್ಡರ್ ಮಾಡಕ್ಕೆ ಮುಂಚೆ ನಮ್ಮ ಖಾತೆಯಲ್ಲಿ ಹಣ ಇದಿಯಾ ಅಂತ ಬ್ಯಾಂಕ್ ದೃಢಿಕರ್ಸುತ್ತೆ ಅದಕ್ಕೇ ನಾವು ಬ್ಯಾಂಕ್ ಹೋಗಲೇಬೇಕು ಈ ಥರ ಸುಮಾರು ಕೆಲಸಗಳು ನಾವು ಬ್ಯಾಂಕ್ಗೆ ಹೋಗಿ ಮಾಡಲೇಬೇಕು ಆದ್ದರಿಂದ ನಾವು ಎರಡರೊಳಗೆ ಒಂದನ್ನು ಆಯ್ಕೆ ಮಾಡೋದು ತುಂಬ ಕಷ್ಟ